ಭಾರತದಲ್ಲಿ ಹಿಂದಿನಿಂದಲೂ ಹಲವಾರು ಅನಿಷ್ಟ ಪದ್ಧತಿಗಳು ಆಚರಣೆಯಲ್ಲಿದ್ದವು ಉದಾಹರಣೆಗೆ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು ಬಾಲ್ಯ ವಿವಾಹ ಆಗಿರ್ಬೋದು ಹಾಗೆಯೇ ಈ ಜಾತಿ ಆಧಾರಿತ ಪದ್ಧತಿ ಏನಿದೆಯಲ್ಲ ಕೆಲವೊಂದಿಷ್ಟು ಜನನ ಕೀಳಾಗಿ ಕಾಣೋದು ಕೀಳು ಜಾತಿಯವರನ್ನ ಕೀಳಾಗಜು ಮೇಲ್ಜಾತಿಯವರು ಶ್ರೇಷ್ಠರು ಕೀಳು ಜಾತಿಯವರು ಕೀಳರು ಸೊ ಈ ಥರ ಜಾತಿ ಆಧಾರಿತ ಏನು ಜಾತಿ ವ್ಯವಸ್ಥೆ ಇತ್ತಲ್ಲ ಸೊ ಇದು ಅನಿಷ್ಟ ಪದ್ಧತಿ ಇದೆಲ್ಲ ಸೊ ಇವೆಲ್ಲ ಅನಿಷ್ಟ ಪದ್ಧತಿಗಳ ವಿರುದ್ಧ ಏನು ಅಂತ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಹಲವಾರು ಭಾರತೀಯರೇ ಹೋರಾಟ ಮಾಡಿ ಈ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಲು ಸಹಾಯ ಮಾಡಿದರು ನಿಷೇಧ ಮಾಡಲು ಸಯ ಉದಾಹರಣೆಗೆ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ರಾಜಾ ರಾಮ್ ಮೋಹನ್ ರಾಯರು ಸೊ ಸತಿ ಸಹಗಮನ ಪದ್ಧತಿ ತಮ್ಮ ಸ್ವಂತ ಅಣ್ಣನ ಹೆಂಡತಿಯನ್ನೇ ಸತಿ ಸಹಗಮನಕ್ಕೆ ಒಳಪಡಿಸಲು ಮುಂದಾಗ ಅವರು ಪ್ರತಿಭಟಿಸಿ ತಮ್ಮ ಸ್ವಂತ ಅಣ್ಣನ ಹೆಂಡತಿಯನ್ನೇ ಸತಿ ಸಹಗಮನ ಪದ್ಧತಿಯಿಂದ ಅವರು ಮುಕ್ತಿಗೊಳಿಸಿದರು ಸೊ ಲಾರ್ಡ್ ವಿಲಿಯಂ ಬೆಂಟಿಂಕ್ ಎಂಬ ವೈಸರಾಯನ ನೆರವಿನಿಂದ ಹದ್ನೆಂಟು ನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ರಾಜಾ ರಾಮ್ ಮೋಹನ್ ರಾಯ್ ಅವರು ನಿಷೇಧ ಮಾಡಿದರು ಸೊ ಹಾಗೆ ಬಹಳಷ್ಟು ಜನ ಉದಾಹರಣೆಗೆ ವೀರ ಸಾವರ್ಕರ್ ಆಗಿರ್ಬೋದು ಸೊ ವೀರ ಸಾವರ್ಕರ್ ಅವರು ಸತಿ ಸಹಗಮನ ಪದ್ಧತಿ ಇಂಥ ಅವರು ಜಾತಿ ಆಧಾರಿತ ಈ ಜಾತಿ ವ್ಯವಸ್ಥೆಯನ್ನೋದು ಇತ್ತಲ್ಲ ಭಾರತದಲ್ಲಿ ಭಾರತೀಯ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ವಿರುದ್ಧ ಅವರು ಉಗ್ರವಾಗಿ ಹೋರಾಟ ಮಾಡಿದರು ಸೊ ನಾವೆಲ್ಲ ಒಂದೇ ಎಂದ ಭಾವನೆಯಿಂದ ಅವ್ರು ಏನು ಮಾಡಿದರು ಅಂತ ಅಂದ್ರೆ ಸೊ ದಲಿತರಿಗೆ ಆಗಿರ್ಬೋದು ಸ್ವತಃ ಏನು ಕೆಳ ಮಟ್ಟದ ಜನರಂತೂ ಆಗಿನ ಕಾಲದಲ್ಲಿ ಕರಿತಿದ್ರಲ್ಲ ಸೊ ಅವರುಗಳ ಜೊತೆ ಸಹಪಂಕ್ತಿಯ ಭೋಜನ ಆಗಿರ್ಬೋದು ಹಾಗೆ ಅವರನ್ನ ದೇವಸ್ಥಾನದೊಳಗೆ ಒಳಗಡೆ ಬಿಡೋದಾಗಿರ್ಬೋದು ಸೊ ಅವರು ಯಾವುದೇ ರೀತಿಯ ಮೇಲು ಮೇಲು ಕೀಳು ಅನ್ನೋದು ರೀತಿ ಭಾವನೆ ಇರಬಾರ್ದು ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಎಂಬ ಭಾವನೆಯಿಂದ ಇರಬೇಕು ಅಂತ ಅಂದು ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಸೊ ವೀರ ಸಾವರ್ಕರ್ ಅವರು ದಲಿತರಿಗಾಗಿಯೇ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಕೊಟ್ಟರು ಆ ದೇವಸ್ಥಾನದಲ್ಲಿ ದಲಿತರನ್ನೇ ಅರ್ಚಕರನ್ನಾಗಿ ಮಾಡಿದರು ಹಾಗೆಯೇ ಮತ್ತೊಬ್ಬ ಹೋರಾಟಗಾರ ಯಾರಂತ ಅಂದ್ರೆ ಗಾಂಧೀಜಿ ಸೊ ಗಾಂಧೀಜಿಯಾಗಿರ್ಬೋದು ಇವರು ಏನಂತ ಅಂದ್ರೆ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದರು ಮತ್ತು ಹಾಗೆ ದಯಾನಂದ ಸರಸ್ವತಿ ಅವರು ಸೊ ಸ್ವಾಮಿ ದಯಾನಂದ ಸರಸ್ವತಿ ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಿದವರು ಸೊ ಎಲ್ಲರೂ ಭಾರತೀಯರು ಒಂದು ಸೊ ಈ ಜಾತಿ ವ್ಯವಸ್ಥೆ ಒಳಗೆ ವೇದ ಪುರಾಣದಲ್ಲಿ ನಾವು ಏನು ಕೆಲಸ ಮಾಡ್ತೀವಲ್ಲ ಅದರ ಆಧಾರದ ಮೇಲೆ ನಮ್ಮ ಜಾತಿ ನಿರ್ಣಯ ಆಗುತ್ತೆ ಸೊ ಹುಟ್ಟಿನಿಂದ ಜಾತಿ ಬರೋದಿಲ್ಲ ಸೊ ಈ ರೀತಿ ಜಾತಿ ವ್ಯವಸ್ಥೆಯನ್ನು ಖಂಡನೆ ಮಾಡಿದರು ಸೊ ಎಲ್ಲರೂ ಒಂದೇ ನಾವೆಲ್ಲ ಹಿಂದೂಗಳು ಎಲ್ಲ ಒಂದೇ ಎಂಬ ಭಾವನೆಯಿಂದ ಸ್ವಾಮಿ ದಯಾನಂದ ಸರಸ್ವತಿಯವರು ಹೋರಾಟವನ್ನು ಮಾಡಿದರು

ಹಾಗೆಯೇ ಜಾಸ್ತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಮತ್ತೊಬ್ಬರು ಸ್ವಾಮಿ ವಿವೇಕಾನಂದ ಅವರು ಸೊ ಸ್ವಾಮಿ ವಿವೇಕಾನಂದ ಅವರು ಜಾತಿ ವ್ಯವವಸ್ಥೆಯನ್ನು ದೇವರು ಒಪ್ಪೋದಾದರೆ ನಾನು ದೇವರು ದೇವರನ್ನೇ ನಾನು ಒಪ್ಪುದಿಲ್ಲ ಎಂತಂದು ಒಂದು ಉಗ್ರವಾಗಿ ಕರೆ ಕೊಟ್ಟರು ಸೊ ಸ್ವಾಮಿ ವಿವೇಕಾನಂದರು ನಮ್ಮ ದೇಶಾದ್ಯಂತ ಹೊರ ದೇಶಾದ್ಯಂತ ಅವರು ಸುತ್ತಾಟ ಸುತ್ತಾಟ ಮಾಡಿ ಸೊ ಜಾತಿ ವ್ಯವಸ್ಥೆಯನ್ನು ತೀವ್ರವಾಗಿ ಖಂಡಿಸಿದರು ಹಾಗೆ ಜಾತಿ ವ್ಯವಸ್ಥೆ ಯನ್ನ ನಾವು ಖಂಡಿಸಿದಂಥ ಮತ್ತೊಬ್ಬರ ಶ್ರೇಷ್ಟ ಹೋರಾಟಗಾರರಂತಂದ್ರೆ ಸ್ವತಃ ದಲಿತನಾಗಿಯೇ ಹುಟ್ಟಿದ್ದು ಅಂಬೇಡ್ಕರ್ ಅವರು ಸೊ ಅಂಬೇಡ್ಕರ್ ಅವರು ಜಾಸ್ತಿ ವ್ಯವಸ್ಥೆ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಿದರು ಸೊ ಅವರು ಇತ್ತೀಚಿನ ದಿನಗಳಲ್ಲಿ ಜಾತಿ ವ್ಯವಸ್ಥೆಯು ಭಾರತದಲ್ಲಿ ಬಹಳಷ್ಟು ಕಡಿಮೆಯಾಗಿದೆ ಎಲ್ಲೋ ನೂರಕ್ಕೆ ಒಂದು ಹತ್ತು ಹದಿನೈದು ಪರ್ಸೆಂಟೇಜ್ ಇರ್ಬೋದು ಹಳ್ಳಿಗಾಡುಗಳಲ್ಲಿ ಬಟು ಸಿಟಿಯಲ್ಲಿ ನಗರಲ್ಲಿ ಉಪನಗರಗಳಲ್ಲಿ ಜಾತಿ ವ್ಯವಸ್ಥೆ ಪದ್ಧತಿ ಬಹಳಷ್ಟು ಕಡಿಮೆಯಾಗಿದೆ ತೊಂಬತ್ತೈದು ಪರ್ಸೆಂಟೇಜ್ ಕಡಿಮೆಯಾಗಿದೆ ಜಾತಿ ವ್ಯವಸ್ಥೆ ಹಾಗೆಯೇ ಮಹಿಳಾ ಶಿಕ್ಷಣ ಸೊ ಮಹಿಳಾ ಶಿಕ್ಷಣ ಒಂದು ದೇಶ ಸಬಲ ಆಗಬೇಕಂತಂದ್ರೆ ಆರ್ಥಿಕವಾಗಿ ಇರ್ಬೋದು ಅಥ್ವಾ ಎಲ್ಲ ರಂಗದಲ್ಲಿ ಸಬಲವಾಗಿರ್ಬೇಕಂತ ಅಂದ್ರೆ ಮಹಿಳೆಯರು ಕೂಡ ಅವರ ಕೊಡುಗೆಯನ್ನು ನೀಡಬೇಕು ಸೊ ಆವಾಗ ಮಾತ್ರ ಒಂದು ದೇಶ ಸಂಪೂರ್ಣವಾಗಿ ಪ್ರಬಲ ಸಬಲವಾಗೋಕ್ಕೆ ಸಾಧ್ಯವಿದೆ ಸೊ ಆ ದೇಶ ಸಬಲವಾಗಬೇಕಂತಂದ್ರೆ ಎಲ್ಲ ಮಹಿಳೆಯರು ಶಿಕ್ಷಣ ಒದಗಿಸಬೇಕು ಸೊ ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಒದಗಿಸ್ತಿರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಶಿಕ್ಷಣವನ್ನು ಮಾಡಿದ್ದಾರೆ ಸೊ ಎಲ್ಲ ಮಕ್ಕಳಿಗೆ ಒಂದು ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕಕ್ಕಳಿಗೂ ಕಡ್ಡಾಯ ಶಿಕ್ಷಣವನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ರೂಪಿಸಿದೆ ಸೊ ಇದರಿಂದಾಗಿ ನಮ್ಮ ಸಾಕ್ಷರತೆ ಪ್ರಮಾಣ ಹೆಚ್ಚಾಗಿದೆ ಮತ್ತು ಇನ್ನೊಂದು ಹೆಣ್ಣು ಭ್ರೂಣ ಹತ್ಯೆ ಸೊ ಈ ಸೊ ಹೆಣ್ಣು ಭ್ರೂಣ ಹತ್ಯೆ ಅದೊಂದು ಕನಿಷ್ಠ ಅತ್ಯಂತ ಕನಿಷ್ಠ ಅಥವಾ ನಿಕೃಷ್ಟವಾದ ಒಂದು ಆಚರಣೆಯಾಗಿತ್ತು ಸೊ ಹೆಣ್ಣು ಭ್ರೂಣ ಹತ್ಯೆ ಸೊ ಲಿಂಗ ಸಮಾನತೆ ಇದ್ದರೆ ಮಾತ್ರ ಈ ಪರಿಸರದಲ್ಲಿ ಸಮತೋಲನವಾಗಿರುತ್ತೆ ಸೊ ಈ ಪರಿಸರವನ್ನು ಸೊ ಲಿಂಗ ಸಮಾನತೆ ಇರಲಿಲ್ಲ ಅಂತ ಅಂದ್ರೆ ಲಿಂಗ ಸಮಾನತೆ ಉಂಟಾಂದ್ನಂತಂದ್ರೆ ಈ ಪರಿಸರ ಅವೆಲ್ಲ ಅಲ್ಲೋಲ ಕಲ್ಲೋಲ ಆಗಿ ಬಿಡುತ್ತೆ ಸೊ ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಏನಿದೆಯಲ್ಲ ಸೊ ಹೆಣ್ಣಾಗಿರಲಿ ಗಂಡಾಗಿರಲಿ ಸೊ ಎಲ್ಲ ನೈಸರ್ಗಿಕ ದತ್ತವಾಗಿ ಬಂದಿರುವಂತಹ ದೇವರ ಕೊಡುಗೆಯಾಗಿದ್ದು ಸೊ ನಮಗೆ ಗಂಡೇ ಬೇಕು ಹೆಣ್ಣು ಬೇಡ ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ಸೊ ಇದರಿಂದಾಗಿ ಏನಂತ ಅಂದ್ರೆ ನೈಸರ್ಗಿಕವಾಗಿ ಅನಾನುಕೂಲಗಳು ಉಂಟಾಗುತ್ತವೆ ಸೊ ಇದರಿಂದ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟಬೇಕು ಇತ್ತೀಚಿನ ದಿವಸಗಳಲ್ಲಿ ನಾವು ಮಂಡ್ಯ ಕರ್ನಾಟಕದ ಮಂಡ್ಯದಲ್ಲಿ ನಾವು ಇತ್ತೀಚಿನ ದಿವಸದಲ್ಲಿ ಸುದ್ದಿಯಲ್ಲಿತ್ತು ಸೊ ಅಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಿದ್ದಾರೆ ಸೊ ಗರ್ಭ ಪೂರ್ವ ಪ್ರಸವ ಪೂರ್ವ ಸ್ಕ್ಯಾನಿಂಗ್ಗನ್ನು ಮಾಡಿ ಸೊ ಅದರಿಂದ ಹೆಣ್ಣು ಮಗು ಇದೆ ಅಂತಂದ್ರೆ ಗೊತ್ತಾದ್ನಂತಂದ್ರೆ ಅದನ್ನು ಕೊಲ್ಲುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅಂತ ನಾವು ನ್ಯೂಸ್ನಗಳಲ್ಲಿ ಎಲ್ಲ ನೋಡಿದ್ದೀವಿ ಸೊ ಈ ರೀತಿ ಏನಂತ ಅಂದ್ರೆ ಸರ್ಕಾರ ಅತ್ಯಂತ ಕಠಿಣವಾದ ಕ್ರಮವನ್ನು ತೊಗೊಂಡ್ಬಂದಿದೆ ಹೆಣ್ಣು ಭ್ರೂಣ ಹತ್ಯೆಯನ್ನು ಸ್ಕ್ಯಾನಿಂಗ್ ಮಾಡುವುದು ಅವೆಲ್ಲ ನಿಷೇಧ ಆಗಿದೆ ಸೊ ಹೆಣ್ಣು ಭ್ರೂಣ ಹತ್ಯೆನ ಮಾಡಬಾರ್ದು ಎಲ್ಲರೂ ಸಮಾನರು ಸೊ ಹೆಣ್ಣಾಗಲಿ ಗಂಡಾಗಲಿ ಅವು ಕಣ್ಣುಗಳಿದ್ದಂತೆ ಸೊ ಈ ರೀತಿ ಎಲ್ಲ ಕಾನೂನು ಕಾಯಿದೆಗಳು ತಂದರೂ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಇನ್ನೂ ಜನರಲ್ಲಿ ಜಾಗೃತಿ ಆಗ್ಬೇಕಿನ್ನೂ ಭಾರತದಲ್ಲಿ ಸೊ ಜಾಗೃತಿ ಆದಾಗ ಮಾತ್ರ ನಾವು ಭಾರತದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟೋಕೆ ಸಾಧ್ಯ ಸೊ ಮುಖ್ಯವಾಗಿ ಏನು ಅಂತ ಅಂದ್ರೆ ಜಾಗೃತಿ ಆಗಬೇಕಂತಂದ್ರೆ ಎಲ್ಲರಿಗೂ ಶಿಕ್ಷಣ ಒದಗಿಸಬೇಕು ಸೊ ಮುಖ್ಯವಾಗಿ ಭಾರತದ ಹಳ್ಳಿಯಲ್ಲಿರುವಂತಹ ವಾಸಿಗಳಿಗೆ ಸೊ ಹಳ್ಳಿಯ ವಾಸಿಗಳಿಗೆ ಏನು ಅಂತ ಅಂದ್ರೆ ಶಿಕ್ಷಣವನ್ನು ಅವಶ್ಯಕವಾಗಿ ನೀಡ್ಬೇಕು ನಾವು ಸೊ ಶಿಕ್ಷಣದಿಂದ ಮಾತ್ರ ಈ ದೇಶ ಸಬಲವಾಗಲು ಸಾಧ್ಯ ಸೊ ಈ ರೀತಿ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳಿಂದ ಏನಂತ ಅಂದ್ರೆ ಕೆಲವೊಂದಿಷ್ಟು ಸಮುದಾಯಗಳು ಭಾರತದಲ್ಲಿ ಕೆಲವೊಂದಿಷ್ಟು ಸಮುದಾಯಗಳು ಅತ್ಯಂತ ಶೋಷಣೀಯ ಪರಿಸ್ಥಿತಿಯನ್ನು ಅನ್ಭವಿಸಿದವು ಈ ಹಿಂದೆ ಕೇರಳದಲ್ಲಾಗಿರ್ಬೋದು ಒಟ್ಟಾರೆ ಭಾರತದಲ್ಲಿ ಏನಂತ ಅಂದ್ರೆ ಈ ದಲಿತರು ಅಂತ ಏನಿದ್ದಾರಲ್ಲ ಕೀಳು ಜಾತಿಯವ್ರು ಅಂತ ಏನು ಕರಿತಿದ್ದಾರಲ್ಲ ಸೊ ಅವರೆಲ್ಲ ಈಗ ಒಂದು ನೂರು ವರ್ಷದ ಹಿಂದುಗಡೆ ಬಹಳ ಅತ್ಯಂತ ನಿಕೃಷ್ಟವಾದ ಜೀವನವನ್ನ ನಡೆಸ್ತಿದ್ದರು ಸೊ ದಲಿತರಿಗೆ ಕುಡಿಯೋಕೆ ನೀರು ಕೊಡ್ತಿದ್ದಿಲ್ಲ ಸೊ ಅವರಿಗೆ ಓಡಾಡೋಕ್ಕೆ ರಸ್ತೆ ಇರ್ತಿದ್ದಿಲ್ಲ ಅವರು ಸವರ್ಣೀಯರು ಓಡಾಡ್ತಿದ್ದು ಅಂತ ಅಂದ್ರೆ ದಲಿತರೆಲ್ಲ ದೂರ ಹೋಗಬೇಕಾಗ್ತಿತ್ತು ಸೊ ಈ ರೀತಿ ಒಂದು ಆಚರಣೆ ಇತ್ತು ಸೊ ಇವಾಗ ಏನಂತ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಂತವೆಲ್ಲ ಆಚರಣೆಗಳನ್ನು ಎಲ್ಲ ನಿಷೇಧಗೊಳಪಡಿಸಿದರೆ ಸೊ ಇವೆಲ್ಲ ಅವೈಜ್ಞಾನಿಕ ಸೊ ಇದೆಲ್ಲ ಮೂಢನಂಬಿಕೆ ಸೊ ಈ ರೀತಿ ಆಚರಣೆ ಮಾಡಬಾರ್ದು ಅಂತ ಅಂದು ಸೊ ಎಲ್ಲ ಆಚರಣೆಗಳು ನಮ್ಮ ವೇದ ಪುರಾಣಗಳಲ್ಲಿ ಇಲ್ಲವೇ ಇಲ್ಲ ಆದರೂ ಕೂಡ ಜನರು ಏನಂತ ಅಂದ್ರೆ ಸೊ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಎಲ್ಲ ಆಚರಣೆಗಳು ಅನಿಷ್ಟಗಳು ಸೊ ಇವೆಲ್ಲ ಬಿಟ್ಟಾಗ ಮಾತ್ರ ನಾವು ಉದ್ಧಾರ ಆಗೋಕೆ ಸಾಧ್ಯ